ನನಗೆ ಹಾಡನ್ನು ಹಾಡುವುದಾಗಿರಲಿ ಅಥವಾ ಹಾಡನ್ನು ಕೇಳಿಸ್ಕೊಳ್ಳದಕ್ಕೆ ನನಗೆ ತುಂಬಾ ಇಷ್ಟ ಏಕಂದರೆ ನನಗೆ ಹಾಡನ್ನು ಹಾಡೋದಕ್ಕೆ ಇಷ್ಟ ಯಾವುದಾದ್ರು ನಾನು ತುಂಬ ಗೊಂದಲದಲ್ಲಿದ್ದಾಗ ತುಂಬ ಟೆನ್ಶನ್ ಆದಾಗ ಅಥವಾ ತುಂಬ ಬೋರಾದಾಗ ನನಗೆ ಕೆಲವೊಂದು ಹಾಡುಗಳನ್ನು ಕೇಳಿಸಿಕೊಳ್ಳೋದ್ರಿಂದ ನನಗೆ ಮೈಂಡ್ ರಿಲೀಫ್ ಅನಿಸುತ್ತೆ ಸೊ ಅದೇ ರೀತಿಯಾಗಿ ನಾನು ತುಂಬ ಜನ ಹಾಡಿರೋ ಹಾಡುಗಳನ್ನು ಕೇಳಿದೀನಿ ಅದರಲ್ಲಿ ನನಗೆ ಮುಖ್ಯವಾಗಿ ತುಂಬ ಇಷ್ಟವಾದ ಸಂಗೀತಗಾರರು ಅಂದರೆ ವಿಜಯ್ ಪ್ರಕಾಶ್ ಅವರು ಅವರದ್ದು ಅವರು ಭಾವ ತುಂಬಿ ಹಾಡುವಂತಹ ಒಂದು ಹಾಡುಗಳು ಆಗಿರ್ಬೋದು ಸೊ ನಾನು ನಾನು ಡೈರೆಕ್ಟಾಗಿ ನೋಡಿರೋದು ಅಂದರೆ ನಾನು ವಿಜಯ್ ಪ್ರಕಾಶ್ ಅವರನ್ನೇ ನೋಡಿದೀನಿ ಅವ್ರ ಹಾಡುಗಳು ಹಾಡಿರೋದನ್ನು ಅವರ ಹಾಡುಗಳನ್ನು ಟಿ ವಿಯಲ್ಲಿ ರಿಯಾಲಿಟಿ ಶೋಸಲ್ಲಿ ನೋಡ್ತಾ ಇದ್ರೆ ಮೈ ಬೆಚ್ಚ ಅನಿಸುತ್ತೆ ಅದೇ ರೀತಿ ಅವರು ಕಣ್ಮುಂದೆ ಬಂದು ಹಾಡ್ತಾ ಇರೋದು ತುಂಬಾ ಇಷ್ಟ ಆಗುತ್ತೆ ಎಲ್ಲ ಸಂಗೀತಗಾರರಲ್ಲೂ ಒಂದೊಂದು ಕಲೆ ಇರುತ್ತೆ ಅದರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ವಿಜಯ್ ಪ್ರಕಾಶ್ ಸರ್ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ